ಚುನಾವಣೆ ಸಮಯದಲ್ಲಿ ಸಾಕಷ್ಟು ಸಂದರ್ಭಗಳನ್ನು ಎದುರ್ಸಿದ್ದೀವಿ ಈ ಚುನಾವಣೆ ಸಮಯದಲ್ಲಿ ನಾವು ಒಂದು ಬಿ ಎಲ್ ಓ ಅಭ್ಯರ್ಥಿಯಾಗಿ ಕೆಲಸ ಮಾಡುತ್ತಿದ್ದೇವೆ ಅದರಲ್ಲಿ ವೋಟರ್ ಸ್ಲಿಪುಗಳೇನು ಹಂಚಲಿಕ್ಕೆ ಕೊಡುತ್ತಾರೆ ಅದರಲ್ಲಿ ಕೆಲವೊಬ್ಬರ ಫೋಟೋಸ್ಗಳು ಬಂದಿರುವುದಿಲ್ಲ ಅದ್ದರಿಂದ ಅವರು ನಮ್ಮ ಫೋಟೋಸ್ ಏಕೆ ಬಂದಿಲ್ಲ ಅಂತ ಗಲಾಟೆ ಮಾಡುತ್ತಿರುತ್ತಾರೆ ಫೋಟೋಸ್ ಬಂದಿಲ್ಲದ್ದಕ್ಕಾಗಿ ನಮಗೆ ಭಾಳ ತೊಂದರೆ ಲಕ್ಷ್ಮಿ ಅನ್ನೋರು ಹತ್ತು ಜನ ಇರ್ತಾರೆ ಅದರಲ್ಲಿ ಅವರ ಹಸ್ಬೆಂಡ್ ಹೆಸರನ್ನು ಹುಡುಕಿ ಅವರ ಗಂಡನ ಹೆಸರನ್ನು ಹುಡುಕಿ ಲಕ್ಷ್ಮಿ ಯಾರು ಯಾರು ಅಂದೇಳಿ ಅದರಲ್ಲೆಲ್ಲ ಹುಡುಕಿಬಿಟ್ಟು ಆ ಹತ್ತು ಜನರಲ್ಲಿ ಆ ಮನೆಗೆ ಹೋಗ್ಬಿಟ್ಟು ಆ ಮನೆಯಲ್ಲಿ ಕೂಡ ಅವರಿರುವುದಿಲ್ಲ ಮತ್ತು ಬಂದು ನಮಗೇಕೆ ನೀವು ಚೀಟಿಗಳನ್ನು ಕೊಟ್ಟಿರುವುದಿಲ್ಲ ಎಂದು ಗಲಾಟೆ ಮಾಡುತ್ತಾರೆ ಮನೆ ಹತ್ತಿರ ಬಂದು ಆ ಒಂದು ಸಮಸ್ಯೆಗಳನ್ನು ಕೂಡ ಎದಿರುಸುತ್ತೇವೆ ಅವರು ಕೃಷಿ ಕೆಲಸಕ್ಕೆ ಹೊಲಕ್ಕೆ ಹೋಗಿರುತ್ತಾರೆ ಅನಂತರ ಏನು ನಾವು ಈ ಬೇಸಿಗೆ ಇರುವುದರಿಂದ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಮನೆಲ್ಲಿ ಯಾವುದೇ ಸಮಸ್ಯೆ ಇದ್ದರು ನನ್ನದು ರಜೆ ಒಂದು ಇರುವುದಿಲ್ಲ ಹಬ್ಬ ಹರಿ ಆಚರಣೆಗಳನ್ನು ಮಾಡಲ್ಲಿಕ್ಕೆ ಆಗುವುದಿಲ್ಲ ಅನಂತರ ಇನ್ನ ಯಾವುದೇ ಮನೆಯಲ್ಲಿ ಶುಬಾರಂಭ ಮದ್ವೆಗಳು ವಿವಾಹಗಳು ಏನೇ ಇದ್ದರೂ ಕೂಡ ಅದಕ್ಕೂ ಹೋಗಲ್ಲಿಕ್ಕೆ ಆಗುವುದಿಲ್ಲ ನೆಕ್ಸ್ ನಾವೊಂದು ಈ ಈ ಬೇಸ್ಗೆಯಲ್ಲಿ ಈ ಚುನಾವಣೆಯ ಕೆಲಸಕ್ಕಾಗಿ ಹೋಗೋವ್ರಿ ನಾವು ಈಗ ದಿನ ಎಂಬತ್ತೈದು ವರ್ಷ ಆಗಿರ್ಬೋದು ಅವರ ಮನೆಗೆ ಹೋಗಿ ಅವರಿಗೆ ತಿಳುವಳಿಕೆ ನೀಡಿದಾಗ ಅವರು ನಾವು ಬರುವುದು ಆಗುವುದಿಲ್ಲ ನಾವಿಲ್ಲೆ ವೋಟಿಂಗ್ ಮಾಡುತ್ತೇವೆ ಅಂತೇ ಈಗೇನು ನಮಗೆ ಇವತ್ತು ಮಾಹಿತಿ ತಿಳಿಸಿದ್ದಾರೆ ಸಾರು ಅವರಿಗೆ ಹೋಗಿ ಅದುನ್ನ ಹೇಳಬೇಕು ನಾಳೆಯ ದಿನ ಓಗಿ ಆಮೇಲೆ ಮರಣದ ಒಂದು ಮಾಹಿತಿಗಳನ್ನು ಕೊಡ್ಬೇಕು ಸ್ಥಳಾಂತರವಾಗಿರುವುದನ್ನು ಕೊಡ್ಬೇಕು ಆಮೇಲೆ ಶಿಫ್ಟೆಡ್ ಆಗಿರುವುದನ್ನು ಮಾಹಿತಿ ಕೊಡ್ಬೇಕು ನಮಗೆ ಈ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ರಜೆಕ್ಕು ಅವಕಾಶನು ಇರೋದಿಲ್ಲ ಯಾವುದೇ ಮನೆಲ್ಲಿ ಯಾವುದೇ ಶುಭಾರಂಭಗಳಿಗೆ ಸಮಾರಂಭಗಳಿದ್ದರೂ ಕೂಡ ಅದಕ್ಕೊಂದು ರಜೆ ಅನ್ನೋ ರಜೆ ಅನ್ನೋದು ಇರುವುದಿಲ್ಲ ಇನ್ನು ಒಂದು ಈ ಒಂದು ಚುನಾವಣೆ ಸಂದರ್ಭದಲ್ಲಿ ನಾವು ಈ ಸಿಡ್ಸ್ ಫಾರಮುಗಳಂತೆ ಏನು ನಾವು ಐಡಂಟಿ ಕಾರ್ಡುಗಳನ್ನೇನು ಮಾಡಲ್ಲಿಕ್ಕೆ ಹೋಗಿರ್ತೇವೆ ಅವ್ರದ್ದು ಬೇಗ ಬಂದಿರುವುದಿಲ್ಲ ನಮ್ಮದು ಏಕೆ ಇನ್ನ ಬಂದಿರುವುದಿಲ್ಲ ಎಂದು ಕೆಲವರು ವಾದ ಮಾಡುತ್ತಾರೆ ಕೆಲವು ತಿಂಗಳುಗಳ ಕಾಲ ಭಾಷೆ ತೆಗೆದುಕೊಳ್ಳುತ್ತೆ ಡಿಜಿಟಲ್ ಪ್ರಿಂಟ್ ಆಗೋದಕ್ಕೆ ಮೇಲೆ ಆ ಆಫೀಸ್ಗಳಲ್ಲಿ ಮಾಡಿ ಕಳ್ಸುಕ್ಕೆ ಪ್ರೋಸೆಸ್ ಆಗಿ ಕಳ್ಸೋಕ್ಕೆ ಟೈಮಾಗುತ್ತೆ ಅದನ್ನು ಕೇಳ್ತಾರೆ ಗಲಾಟೆ ಮಾಡ್ತಾರೆ ಜನ ನಮ್ದು ಇನ್ನು ಬಂದಿಲ್ಲ ಬಂದಿಲ್ಲ ಅಂತ ಆಮೇಲೆ ಇವ್ರು ಕೆಲಸ ಸರಿಗೆ ಮಾಡೋದಿಲ್ಲ ಎಂದು ಕೂಡ ವಾದ ಮಾಡುತ್ತಾರೆ ಅನಂತರ ನೆಕ್ಸ್ಟು ಹೀಗೆ ಚುನಾವಣೆ ಸಂದರ್ಭದಲ್ಲಿ ಕೆಲವರಿಗೆ ಈ ವೋಟರ್ ಸ್ಲಿಪ್ಗಳು ಐಡಂಟಿ ಕಾರ್ಡನಲ್ಲಿ ಫೋಟೋಗಳು ಡಾರ್ಕಾಗಿ ಬಂದಿರ್ತವೆ ಅದರೂ ಗಲಾಟೆ ಮಾಡುತ್ತಾರೆ ಜನರು ನಮ್ಮದು ಏಕೆ ಹೀಗೆ ಅಂತ್ಹೇಳಿ ಈ ಥರ ಹಲವಾರು ಸಂದರ್ಭಗಳನ್ನು ಎದುರಿಸುತ್ತೇವೆ ಈ ಚುನಾವಣೆ ಒಂದು ಟೈಮಲ್ಲಿ ನಮ್ಮಗೆ ಒಂದು ಕೆಲವೊಂದು ಮೀಟಿಂಗ್ಗಳಿಗೆ ಹೋಗ್ಲಿಕ್ಕೆ ಬಸ್ಸುಗಳ ಅನಾನುಕೂಲತೆ ಇರೋದಿಲ್ಲ ಬಸ್ಸುಗಳ ಅನಾನುಕೂಲಕತೆ ಅದು ಒಂದು ಕಷ್ಟಗಳು ಹೋಗುವುದಕ್ಕೆ ಬರುವುದಕ್ಕೆ ಹೀಗೆ ಹಲವಾರು ಸಮಸ್ಯೆಗಳನ್ನ ಎದುರಿಸುತ್ತೇವೆ ಈ ಬೇಸಿಗೆ ಟೈಮಲ್ಲಿ ಚುನಾವಣೆ ಕೆಲಸ ಮಾಡಲ್ಲಿಕ್ಕೆ ಹೋದಾಗ ಜನರು ಏತಕ್ಕಾಗಿ ಬಂದಿರೀ ಏನು ಕೊಡುತ್ತೀರ ಅಂತ್ಹೇಳಿ ಈ ಥರ ಒಂದು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಈ ಒಂದು ಸಮಸ್ಯೆಗಳನ್ನು ಕೂಡ ಎದುರಿಸುತ್ತೇವೆ ಇನ್ನ ಒಂದು ಚುನಾವಣೆ ಸಂದರ್ಭದಲ್ಲಿ ವೋಟ್ರ್ ಲಿಸ್ಟನ್ನ ಮಾಹಿತಿಯನ್ನು ತೆಗೆದುಕೊಂಡು ಪಿ ಡಬ್ಲ್ಯೂ ವೋಟರ್ಸನೆಲ್ಲ ಕಲೆಕ್ಟ್ ಮಾಡ್ಕೊಡ್ತೀವಿ ಹ್ಯಾಂಡಿಕ್ಯಾಪ್ಸ್ ಇರೋರ್ನ ಎಲ್ಲಾರು ಅವರ ಒಂದು ಮನೆಗೆ ಹೋಗಿ ಅವರ ಮನೆ ಭೇಟಿ ಮಾಡಿ ವೋಟ್ನಪ್ಪ ಅಂತಾರ ವೋಟ್ ಮಾಡೋದಕ್ಕೆ ಅವರು ಎಲಿಜಿಬಲ್ ಇದಾರ ಇಲ್ಲಾಂತ ಆದರೂ ಕೂಡ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡುತ್ತೇವೆ ಅವರು ಮನೆಯಲ್ಲಿ ಇಲ್ಲಪ್ಪ ಅಂತಂದಾಗ ಮಾರನೇ ದಿನ ಹೋಗ್ತೇವೆ ಈ ಬೇಸಿಗೆಯಲ್ಲಿ ಅಡ್ಡಾಡೋದು ಭಾಳ ಕಷ್ಟ ಅದರಿಂದ ಈ ಚುನಾವಣೆ ಅಂಥ ಏ ಚುನಾವಣೆ ಕೆಲಸವನ್ನು ಮಾಡುತ್ತೇವೆ ಏನಪ್ಪ ಅಂತಂದರೆ ಜನ ಕೃಷಿ ಕೆಲಸಕ್ಕೆ ಹೋದಾಗ ಸ್ವಲ್ಪ ನಮಗೆ ತೊಂದರೆ ಆಗು ಆಗುವುದು ನಾವು ಹೋದಾಗ ಆ ಮನೆಯಲ್ಲಿ ಇರುವುದಿಲ್ಲ ಅವರು ವೋಟರ್ ಸ್ಲಿಪ್ ನಮಗೆ ಏದುಕ್ ಕೊಟ್ಟಿಲ್ಲ ಏಕೆ ಕೊಟ್ಟಿಲ್ಲ ಅಂತ ಕೇಳುತ್ತಾರೆ ಮಾರನೇ ದಿನ ಬಂದ ಮಾರನೇ ದಿನ ಮನೆ ಹತ್ತಿರ ಬಂದು ನಮಗೆ ಏಕೆ ಕೊಟ್ಟಿಲ್ಲ ಎಂದು ಕೂಡ ಗಲಾಟೆ ಮಾಡುತ್ತಾರೆ ಈ ಥರ ಹಲವಾರು ಸಮಸ್ಯೆಗಳಂತು ಎದುರಿಸುತ್ತೇವೆ